ಶಾಲೆಗಳಲ್ಲಿ ಮಿತಿಮೀರಿದ ವಿದ್ಯಾರ್ಥಿಗಳು ಮತ್ತು ಅನುದಾನಿ ಅನುದಾನ ಕೊರತೆ ಇದ್ದರೆ ತುಂಬ ಬಹಳ ಕಷ್ಟವಾಗುತ್ತದೆ ಒಂದು ಕ್ಲಾಸ್ರೂಮ್ನಲ್ಲಿ ಅರುವತ್ತು ಜನ ಕೂರಬಹುದು ಆದರೆ ಸರ್ಕಾರಿ ಶಾಲೆಯಲ್ಲಿ ನೂರು ಜನ ಕೂರುತ್ತಾರೆ ಇದರಿಂದ ಮಕ್ಕಳಿಗೂ ಪಾಠ ಕೇಳಲು ಇರುಸು ಮುರುಸು ಆಗುತ್ತದೆ ಆದರೂ ಸರ್ಕಾರಿ ಶಾಲೆ ಎಲ್ಲದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಲೆ ಹೋಗಬೇಕು ಮತ್ತು ನೋಟ್ಸ್ ಬರೆಯಲು ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಲು ತುಂಬ ಕಷ್ಟವಾಗುತ್ತದೆ ಮತ್ತು ಅನುದಾನ ಕೊರತೆ ಇರುವುದರಿಂದ ಪಾಪ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡಲು ಅದನ್ನು ಬಡ ಜನ ಯಾಕೆಂದರೆ ಸರ್ಕಾರಿ ಶಾಲೆಗೆ ಬಿಡುವುದೇ ಬಡಮಕ್ಕಳಿಂದಿರು ಅವರಿಗೆ ಪುಸ್ತಕಗಳನ್ನು ತೆಗೆದುಕೊಳ್ಳುವಷ್ಟು ಹಣ ಸಹ ಇದುದ್ ಇರುವುದಿಲ್ಲ ಎಂದು ಅನಿಸಿಕೊಂಡಿದ್ ಅಂದುಕೊಂಡಿದ್ದೇನೆ ಆದರೆ ಎಲ್ಲರೂ ಹಾಗಿರುವುದಿಲ್ಲ ಬಟ್ ಕೆಲವರ ಪರಿಸ್ಥಿತಿ ಹಾಗಿರುತ್ತದೆ ಆ ಸಮಯದಲ್ಲಿ ಅನುದಾನವಿಲ್ಲವೆಂದರೆ ತುಂಬ ಕಷ್ಟ ಅನುದಾನವಿಲ್ಲದೆ ಒಂದು ಸ್ಕೂಲನ್ನು ನಡೆಸುವುದು ತುಂಬ ತುಂಬ ಕಷ್ಟ ಹಾಗಾಗಿ ಗವರ್ಮೆಂಟ್ ಇದನ್ನು ನಿಭಾಯಿಸುವುದಕ್ಕೆ ಸುಮಾರು ಸರ್ಕಾರಿ ಶಾಲೆಗೆ ಬಜೆಟ್ ಅಮೌಂಟನ್ನು ಜಾಸ್ತಿ ಮೀಸಲಿರಿಸುತ್ತಾರೆ ಎಂಬುವುದು ನನಗೆ ಗೊತ್ ತಿಳಿದಿದೆ ಹಾಗಾಗಿ ಇಲ್ಲಂದರೆ ಕೊಠಡಿಗಳನ್ನೂ ಮರು ನಿರ್ಮಲ್ ನಿರ್ಮಾಣ ಮಾಡಬಹುದು ಆದರೆ ಅದಕ್ಕೆ ತುಂಬ ಸಮಯಗಳು ಹಿಡಿಯುತ್ತದೆ ಆ ಸಮಯದಲ್ಲಿ ಒಂದು ಸ್ಟೂಡೆಂಟ್ನ ವರ್ಷವೇ ಮುಗಿದು ಹೋಗಿರುತ್ತದೆ ಆದ್ದರಿಂದ ಇದು ಕಷ್ಟಕರವೂ ಹೌದು ಆದರೆ ಇದನ್ನು ನಾವು ಹೆಚ್ಚಿಸುದು ತುಂಬ ಒಳ್ಳೆಯದು ಒಂದು ಕೊಠಡಿ ಇ ಜಾಸ್ತಿ ಇದ್ದರೆ ಎಲ್ಲ ಮಕ್ಕಳಿಗೂ ವಿದ್ಯೆ ಕಲಿಯಲು ವಿದ್ಯಾಭ್ಯಾಸ ಮಾಡಲು ತುಂಬ ಅನುಕರಣೆ ಆಗುತ್ತದೆ